ಭಾರತ ದೇಶದಲ್ಲಿ ಮೊದಲು ಸೀರೆ ಸೀರೆ ಸೀರೆಗೆ ಹೆಚ್ಚಿನ ಪ್ರಾಮುಖ್ಯತೆನ ನೀಡುತ್ತಿದ್ದರು ಈಗ ಸೀರೆ ಉದ್ದ ಲ ಉದ್ದ ಲಂಗ ರವಿಕೆ ಅದನ್ನೆಲ್ಲ ಸೀರೆಯಿಂದ ತಯಾರಿ ತಯಾರು ಮಾಡಿದ ಬಟ್ಟೆಗಳನ್ನೇ ನಾವು ಮೊದಲು ನಾವು ಸಣ್ಣದಿರುವಾಗ ಎಲ್ಲ ಹಾಕ್ತಾಯಿದ್ದೆವು ಅದೇ ಒ ಒ ಅದೇ ಒಳ್ಳೆಯದು ಈಗ ಎಲ್ಲ ಪಾಶ್ಚಾತ್ಯ ದೇಶಗಳಿಂದ ಬಂದು ಜನಗಳು ಅಲ್ಲಿಯ ಉಡುಗೆ ತೊಡುಗೆಗಳನ್ನು ನೋಡಿ ಹೀಗೆಯೇ ನಮ್ಮ ಭಾರತ ದೇಶದ ಜನರು ಕೂಡ ಅದನ್ನೇ ಅದನ್ನೇ ಇದು ಮಾಡುತ್ತಾರೆ ಅವರಾಗಿಯೇ ನಾವು ಸಹ ಮಾಡ್ಬೇಕು ಅಂಥೇಳಿ ಅವರಾಗಿಯೇ ಪ್ಯಾಂಟ ಶರ್ ಟಿ ಶರ್ಟ ಅದನ್ನೆಲ್ಲ ಹಾಕ್ತಾರೆ ಅದೆಲ್ಲ ಸಾಂಪ್ರದಾಯಿಕವಾಗಿ ಅಲ್ಲ ನಮಗೆ ಸೀರೆಯೇ ಸಾಂಪ್ರದಾಯಿಕ ಸಾಂಪ್ರದಾಯಿಕ ಉಡುಗೆ ನಮಗೆ ಆದರೂ ನನಗೆ ಸಹ ನನಗೆ ಸೀರೆ ಅಂದರೆ ತುಂಬ ಇಷ್ಟ ಅದು ಕೂಡ ಕಾಟನ್ ಸೀರೆ ಅಂದರೆ ತುಂಬ ಇಷ್ಟ ಅದು ನಾವು ಹೇಗೆ ನಮಗೆ ಹೇಗೆ ಬೇಕು ಆ ರೀತಿ ಆ ಸೀರೆಯನ್ನು ಉಟ್ಟು ಒಂದು ಉಡಬಹುದು ಮತ್ತೆ ನಮಗೆ ಮೊದಲು ನಾವು ಸಣ್ಣದಿರುವಾಗ ನಮ್ಗೆ ಸೀರೆಯದ್ದೇ ಲಂಗ ಮತ್ತು ರವಿಕೆ ಹೊಲಿಸಿ ಕೊಡ್ತಿದ್ರು ಮನೆಯವರು ಅದನ್ನು ನಾವು ಒಂದು ಹಾಕಿ ನಮಗೆ ಒಂದು ಹಾಕೋದು ಬಂದರೆ ತುಂಬ ಇಷ್ಟ ಉದ್ದದ ಅಂಗಿ ಅಂದರೆ ಅದೇ ಲಂಗ ಹಾಕಿ ಕುಣಿಯುವುದೆಂದ್ರೆ ತುಂಬ ಇಷ್ಟ ನಾವು ಸಣ್ಣದ್ದಿರುವಾಗ ಅದನ್ನೇ ಹಾಕ್ತಿದ್ದದ್ದು ಈಗ ನಮಗೆ ಮಾತ್ರ ಈಗ ನಾವು ಯಾವುದು ಇದು ಯೂಸ್ ಮಾಡುವುದಿಲ್ಲ ನಾವು ಮಾಡುವುದು ನಮ್ಮ ಮಕ್ಕಳು ಸಹ ಹಾಗೆಯೇ ನಮ್ಮ ಮಕ್ಕಳಿಗೆ ಈಗ ಒಂದು ಚೂಡಿದಾರ ಪ್ಯಾಂಟ್ ಎಲ್ಲ ಹಾಕುವುದಿಲ್ಲ ಚೂಡಿದಾರ್ ಹಾಕ್ತಾರೆ ಮತ್ತು ಈಗ ಅಂದರೆ ಈಗಿನ ಫ್ಯಾಷನ್ನಿಗೆ ನಾವು ಮಕ್ಕಳಿಗೆ ಸಹ ಹೇಳಲಿಕ್ಕಾಗೋದಿಲ್ಲ ಅದು ಮಾಡಬೇಡಿ ಇದು ಮಾಡಬೇಡಿ ಅಂಥೇಳಿ ಎಲ್ಲ ಜನರು ಮಾಡುವಾಗ ಅವರನ್ನ ನೋಡಿಯೇ ಮಾಡ್ತಾರೆ ಏನು ಮಾಡೋದು ನಮಗೆ ನಾವು ಹೇಳಿದ ಕೆಲವು ಮಕ್ಕಳು ನಾವು ಹೇಳಿದಾಗೆ ಕೇಳ್ತಾರೆ ಆದರೆ ನಮ್ಮ ಅವರ ಅವರಾಗಿಯೇ ನಾವು ಮಾಡ್ಬೇಕಂತ ಅವರ ಮನಸ್ಸಲ್ಲಿ ಬಂದಾಗ ನಾವು ಬೇಡ ಅಂತ ಸಹ ಹೇಳಲಿಕ್ಕಾಗೋದಿಲ್ಲ ಆದರೂ ಓವರಾಗಿ ಮಾಡ್ಬಾರ್ದು ಎಷ್ಟು ಬೇಕು ಅಷ್ಟೇ ಮಾಡಿಕೊಂಡು ಹೋಗಬೇಕು ಮತ್ತೆ ನಮಗೆ ಇದು ಫ್ಯಾಷನ್ನು ಹಣೆಗೆ ಕುಂಕುಮ ಮೊದಲೆಲ್ಲ ನಮಗೆ ಹಣೆಗೆ ತುಕಾ ಹಣೆಗೆ ತುಂಬ ಹಣೆ ತುಂಬ ಕುಂಕುಮ ಕೈ ತುಂಬ ಬಳೆ ಮತ್ತು ಹೆ ಇದು ಹೇರ್ ಸ್ಟೈಲೆಲ್ಲ ಮೊದಲೆಲ್ಲ ಇಲ್ಲ ಎರಡು ಜುಟ್ಟು ಕಟ್ಟಿ ಬಿಡ್ತಿದ್ದರು ಈಗಲೂ ಈಗ ಹಾಗೆ ಅಲ್ಲ ಈಗ ಆ ಲಿಪ್ಸ್ಟಿಕ್ ಹಾಕೋದು ಮತ್ತೆ ಕಾಲಿಗೆ ನೈಲ್ ಪೋಲಿಶ್ ಹಾಕೋದು ಮತ್ತು ಬಳೆಯೆಲ್ಲ ಈಗ ಕಾ ಕಾಣೆ ಆಗಿ ಹೋಗಿದೆ ಈಗ ಬಳೆಯನ್ನು ಯಾರು ಹಾಕ್ಕೊಳ್ಳೋದಿಲ್ಲ ಮುಂಚೆ ಮುತ್ತೈದೆಯರು ಹಣೆ ತುಂಬ ಕುಂಕುಮ ಕೈ ತುಂಬ ಬಳೆ ಜುಟ್ಟಿಗೆ ಒಂದು ತುಂಡು ಹೂವು ಮಲ್ಲಿಗೆ ಮುಡೀತಿದ್ರು ಈಗ ಯಾರ ಮಂಡೆಯಲ್ಲಿ ಹೂವು ಕಾಣಿಸ್ತದೆ ಯಾರ ಮಂಡೆಯಲ್ಲಿ ಸಹ ಈಗ ಮ ಹೂವು ಕಾಣಿಸೋದಿಲ್ಲ ಕೈಯ್ಯಲ್ಲಿ ಯಾರ ಕೈಯ್ಯಲ್ಲಿ ಈಗ ಬಳೆಗಳು ಕಾಣಿಸ್ತದೆ ಇನ್ನೂ ಕಾಲಿಗೆ ಗೆಜ್ಜೆ ಯಾರು ಹಾಕ್ತಾರೆ ಮುಂಚೆ ಕಾಲ್ಗೆಜ್ಜೆ ಅದು ಒಂದು ಒಂದು ಹೆಣ್ಣಾದವಳು ಒಳಗೆ ಹೊರಗೆ ಹೋಗುವಾಗ ಘೈಲ್ ಘಲ್ ಘಲ್ ಅಂತ ಶಬ್ದ ಆಗುವದು ಅದೇ ಒಂದು ಬಾರೀ ಒಂದು ಇದು ಸಾಂಪ್ರದಾಯಿಕವಾಗಿತ್ತು ಅದು ಎಲ್ಲ ಅಂದರೆ ಈಗ ಯಾರು ಗೆಜ್ಜೆ ಕೂಡ ಹಾಕುವುದಿಲ್ಲ ಯಾರು ಕೈಗೆ ಬಳೆ ಕೂಡ ತೊಡೆಯುವುದಿಲ್ಲ ಮೂಗಿಗೆ ನತ್ತು ಕೂಡ ಇಡುವುದಿಲ್ಲ ಕಿವಿಗೆ ಕಿವಿಗೊಂದು ಒಂದೊಂದು ಸಲ ಇಡ್ತಾರೆ ಒಂದೊಂದು ಸಲ ಇಡುವುದಿಲ್ಲ ಕಣ್ಣು ಮುಖಕ್ಕೆ ಬೊಟ್ಟು ಕೂಡ ಹಾಕುವುದಿಲ್ಲ ಮತ್ತು ಈಗ ಅಂದರೆ ಪಾಶ್ಚಾತ್ಯ ದೇ ಪಾಶ್ಚಾತ್ಯ ದೇಶದಿಂದ ಬಂದವರು ಅವರ ಇದನ್ನೆಲ್ಲ ನೋಡಿ ಮುಂಚೆ ಹಾಕಿದವರು ಸಮೇತ ಅವರನ್ನು ನೋಡಿ ಈಗ ನಮಗೂ ಅದು ಬೇಡ ಅಂಥೇಳಿ ನಿರಾಕರಣೆ ಮಾಡ್ತಾರೆ ಈಗ ಎಂತ ಮಾಡುವುದು ಈಗಿನ ಕಾಲವೇ ಹಾಗೆ ಆಗಿ ಹೋಗಿದೆ ಇನ್ನೂ ಮುಂದಕ್ಕೆ ಯಾವ ರೀತಿ ಬರ್ತದೆ ಅಂಥೇಳ್ಲಿಕ್ಕೂ ನಮಗೂ ಗೊತ್ತಾಗುವುದಿಲ್ಲ ಈಗ ಮದುಮಕ್ಕಳಿಗೆ ಸಹ ಹಾಗೆಯೇ ಮದುವೆಗೆ ನಾವು ಮದುಮಕ್ಕಳಿಗೆ ಬೇಕಾದಷ್ಟು ಶೃಂಗಾರ ಎಲ್ಲ ಮಾಡ್ತಿದ್ದರು ಈಗ ಶೃಂಗಾರ ಆ ಶೃಂಗಾರವೇ ಬೇರೆ ಈಗಿನ ಮದುಮಗಳಿಗೆ ಮಾಡುವ ಸಿಂಗಾರವೇ ಬೇರೆ ನಮಗೆ ಎಲ್ಲ ಮೆಹೆಂದಿಯ ಮತ್ತೆ ಈ ಬ್ಯೂಟಿ ಪಾರ್ಲರ್ನವರೆಲ್ಲ ಬರುವುದೆಲ್ಲ ಇರಲಿಲ್ಲ ನಮ್ಮ ಕಾಲದಲ್ಲಿ ಈಗಿನ ಕಾಲದಲ್ಲಿ ಹಾಗೆ ಅಲ್ಲ ಈಗಿನ ಕಾಲದಲ್ಲಿ ಬ್ಯೂಟಿ ಪಾರ್ಲರ್ನವರು ಬೇಕೇ ಬೇಕು ಮುಂಚೆ ನಮಗೆ ನಮ್ಮ ಕಾಲದಲ್ಲಿ ಮದುವೆ ಆಗುವಾಗ ಮನೆಯಲ್ಲೇ ಇದ್ದ ಹೆಂಗಸ್ರು ಗೊತ್ತಿದ್ದವರು ನಮಗೆ ಜಡೆ ಹಾಕಿ ಮಲ್ಲಿಗೆ ಹೂವೆಲ್ಲ ಮುಡಿಸುವುದು ಸೀರೆಯನ್ನೆಲ್ಲ ಇದು ಮಾಡುವುದೆಲ್ಲ ಅವರೇ ಫ್ಯಾಷನ್ ಅವರ ಮುಂಚಿನ ಕಾಲದ್ದೇ ಮಾಡ್ತಿದ್ದರು ಈಗ ಹಾಗೆ ಅಲ್ಲ ಈಗ ಬ್ಯೂಟಿ ಪಾರ್ಲರ್ನವರನ್ನ ಕರೆಯದಿದ್ದರೆ ಯಾವ ಕೆಲಸವೂ ಆಗುವುದಿಲ್ಲ ಈಗ ಅವರನ್ನು ಕರೆಯಲೇ ಬೇಕಾಗ್ತದೆ ಅಂದರೆ ಈಗಿನ ಪರಿಸ್ಥಿತಿಗೆ ಹಾಗೆ ಮಾಡಲೇಬೇಕಾಗ್ತದೆ ಅವರು ಮಾಡ್ತಾರೆ ನಾವು ಏಕೆ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಈಗಿನ ಇದು ಉಡುಗೆ ತೊಡುಗೆ ಎಲ್ಲ ವಿಷಯದಲ್ಲಿ ಕೂಡ ಎಲ್ಲ ಇದಾಗಿದೆ ನಾವು ನನ್ನ ಮಕ್ಕಳಿಗೆ ಬಟ್ಟೆಯನ್ನು ನಾನು ಅಂಗಡಿಗೆ ಹೋಗಿ ತಗೊಂಡಾಗಲೂ ಸಹ ಹಾಗೆಯೇ ಹೇಳೋದು ಮಕ್ಕಳಿಗೆ ಈಗಿನ ಫ್ಯಾಷನ್ ಆದರೂ ಅಷ್ಟು ನನಗೆ ಅಷ್ಟು ಇಷ್ಟಾಗುವುದಿಲ್ಲ ಮುಂಚಿದ್ದೆ ನಾನು ಎಲ್ಲಿಯಾದರೂ ಇದ್ದರೆ ಅದನ್ನೇ ಮಕ್ಕಳಿಗೆ ತೆಗೆದು ಕೊಡೋದು ಆದರೆ ಅವರು ಇಷ್ಟಪಡ್ತಾರೆ ಮಕ್ಕಳು ಅಮ್ಮ ನೀವು ಯಾವುದು ತೆಗಿಸಿ ಕೊಡ್ತೀರಾ ಅದನ್ನೇ ನಾವು ಹಾಕ್ತೇವೆ ನಮಗೆ ಯಾವುದು ಬೇರೆ ಅದೆಲ್ಲ ಬೇಡಮ್ಮ ಅದೆಲ್ಲ ನನಗೆ ಅವರಿಗೆ ಮುಂ ಈಗಿನವರು ಹಾಗಿರುವುದಿಲ್ಲ ಆದರೂ ನನ್ನ ಮಗಳು ಹೇಳ್ತಾಳೆ ನನಗೆ ಅದೆಲ್ಲ ಬೇಡಮ್ಮ ಆ ಪ್ಯಾಂಟ್ ಕೂಡ ಬೇಡ ಟಿ ಶರ್ಟ್ ಕೂಡ ಬೇಡ ನನಗೆ ಫುಲ್ ಮುಚ್ಚಿದ್ದ ಬಟ್ಟೆಯೆಲ್ಲ ಇದ್ದರೆ ಅದೇ ಅವಳಿಗೆ ಇಷ್ಟ ಮನೆಯಲ್ಲಿ ಕೂಡ ಹಾಗೆಯೇ ಅವಳು ಉದ್ದ ಒಂದೊಂದು ಸಲ ನೈಟಿ ಹಾಕ್ತಾಳೆ ಒಂದೊಂದು ಸಲ ಈಗ ಮ ಚೂಡಿದಾರ್ ಟಾಪ್ ಎಲ್ಲ ಹಾಕ್ತಾಳೆ ಮತ್ತು ಇದು ನೈಟ್ ಪ್ಯಾಂಟ್ ಅದು ಇದು ಯಾವುದು ಹಾಕುವುದಿಲ್ಲ ನಾವು ಉಡುಪಿಗೇ ಹೋಗಿ ನಮ್ಮ ಮಕ್ಕಳಿಗೆ ಬೇಕಾದ ಬಟ್ಟೆಗಳನ್ನು ತರೋದು